ಕೋಲಾರದಲ್ಲಿ ಹಲವಾರು ಸ್ಥಳೀಯ ಕ್ರೀಡೆಗಳಿವೆ ಇದಕ್ಕೆ ಬೆನ್ನೆಲುಬು ಆಗಿ ಕೋಲಾರದ ಕ್ರೀಡಾ ಸಂಘವು ಸಹ ಇದೆ ಈ ಕ್ರೀಡಾ ಸಂಘದಿಂದ ನಮ್ಮ ಸ್ಥಳೀಯ ಆಟಗಳು ಬೇರೆ ಬೇರೆ ಬೇರೆ ವಿದೇಶಿ ಆಟಗಳ ಬದಲಿಗೆ ಇಲ್ಲಿ ಮಕ್ಕಳು ಆಡುವ ಸ್ಥಳೀಯ ಆಟಗಳಿಗೆ ಒಂದು ಪ್ರಾಶಸ್ತ್ಯವನ್ನು ನೀಡಿ ಸ್ಪರ್ಧೆಗಳನ್ನು ಏರ್ಪಡಿಸುತ್ತಾರೆ ಆಗ ಸ್ಪರ್ಧೆಯಲ್ಲಿ ಭಾಗಿಸು ಭಾಗವಹಿಸುವವರು ಆಡಿ ಸ್ಪರ್ಧೆಯಲ್ಲಿ ಭಾಗವಹಿಸದವರು ಸಹ ಮುಂದಿನ ಅವಧಿಗೆ ಅವರು ಸಹ ಪ್ರ್ಯಾಕ್ಟೀಸ್ ಮಾಡುವ ಮೂಲಕ ಮುಂದಿನ ಪಂದ್ಯಾವಳಿಗಳಿಗೆ ಅವರು ಆಯ್ಕೆಯಾಗಲು ಇಚ್ಛಿಸುತ್ತಾರೆ ಹೀಗಾಗಿ ನಾವು ಸ್ಪರ್ಧೆಯನ್ನು ಏರ್ಪಡಿಸುವ ಮೂಲಕ ಜನರಿಗೆ ಮನೋರಂಜನೆ ಸಿಗುತ್ತದೆ ಯುವಕರಿಗೆ ಸ್ಫೂರ್ತಿ ಸಿಗುತ್ತದೆ ಅವರು ಮುಂದೆ ನಿಮ್ಮ ಬಹು ಎತ್ತರಕ್ಕೆ ಕೊಂಡೊಯ್ಯಲು ಒಳ್ಳೆಯ ಒಂದು ಪುಶ್ಯಪ್ಪನ್ನು ಈ ಕ್ರೀಡಾ ಸಂಘದಿಂದ ಕೊಡುತ್ತಾ ಬಂದಿದ್ದಾರೆ ಈ ಕ್ರೀಡಾ ಸಂಘದಲ್ಲಿ ಅನೇಕರು ಮಿಲಿಟರಿ ಪೊಲೀಸ್ ಮುಖ್ಯೋಪಾಧ್ಯಾಯರು ಪ್ರಾಂಶುಪಾಲರು ಈ ರೀತಿ ಒಂದಾಗಿರುದರಿಂದ ಕೋಲಾರದ ಪ್ರತಿಷ್ಠಿತ ವ್ಯಕ್ತಿಗಳೇ ಈ ಸಂಘದ ಮೆಂಬರ್ಗಳಾಗಿರುವುದರಿಂದ ಜನರು ಬೇಗ ಅವರನ್ನು ಗುರುತಿಸುವವ್ರು ಮತ್ತು ಅವರ ಮಾತಿಗೆ ಮನ್ನಣೆಯನ್ನು ನೀ ಕೊಟ್ಟು ಬರುವ ಸಂಕ್ಯೆ ಹೆಚ್ಚು ಯಾರೋ ಬೇರೆ ವ್ಯಕ್ತಿ ಮಾಡೋದಕ್ಕಿಂತ ನಮ್ಮವರೇ ಆಯಾ ಕ್ರೀಡೆಯನ್ನು ಆಯೋಜಿಸಿದರೆ ಬರುವ ಸಂಕ್ಯೆ ಹೆಚ್ಚಿರುತ್ತದೆ ಮತ್ತು ಆಡುವವರು ಸಹ ಒಂದು ಉತ್ಸಾಹವನ್ನು ನಾವು ನೋಡಬೋದಾಗಿದೆ ಇಲ್ಲಿ ಸ್ಥಳೀಯ ಆಟಗಳೆಂದರೆ ವಾಲಿಬಾಲ್ ಖೋಖೋ ಫುಟ್ಬಾಲ್ ಬಾಸ್ಕೇಟ್ಬಾಲ್ ಈ ರೀತಿಯಾಗಿ ಸ್ಥಳೀಯ ಆಟಗಳಾಗಿವೆ ಈ ಸ್ಥಳೀಯ ಆಟಗಳಿಗೆ ವರ್ಷದಲ್ಲಿ ಎರಡರಿಂದ ಮೂರು ಬಾರಿ ಸ್ಪರ್ಧೆಗಳು ಏರ್ಪಡಿಸುತ್ತಾರೆ ಸ್ಪರ್ಧಾ ವಿಜೇತರಿಗೆ ಬಹುಮಾನ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನು ಕೂಡ ಕೊಡಲಾಗುತ್ತಿದೆ ಹೀಗೆ ಈ ಮನೋರಂಜ ರಂಜನ ಕಾರ್ಯಕ್ರಮಗಳು ಈ ಜನಪ್ರಿಯ ಈ ಸ್ಥಳೀಯ ಕ್ರೀಡೆಗಳಿಂದ ಯುವಕರು ಬೇರೆ ಚಟಗಳಿಗೆ ಹೋಗೋ ಬದಲು ಆಟವನ್ನು ಆಡುವ ಮೂಲಕ ದೇಹವನ್ನು ಗಟ್ಟಿ ಮುಟ್ಟಾಗಿ ಇರಿಸಿಕೊಂಡು ಸಮಾಜದಲ್ಲಿ ಸ್ವಾಸ್ಥ್ಯ ಕಾಪಾಡಬೋ ಕಾಪಾಡುತ್ತಾರೆ ಎಂದು ನನ್ನ ಅನಿಸಿಕೆ ಈ ಸ್ತಳೀಯ ಕ್ರೀಡೆಗಳಿಂದ ದೇಶದ ಸ್ವಾಸ್ಥ್ಯವನ್ನು ಸಹ ಗಟ್ಟಿಯಾಗಿ ಇಟ್ಟುಕೊಳ್ಳಬೋದು ಮತ್ತು ನಮ್ಮ ಊರು ನಮ್ಮ ತಾಲೂಕು ಎಂಬ ಒಂದು ಅಭಿಮಾನವನ್ನು ಬರುವುದನ್ನು ನಾವು ನೋಡಬೋದಾಗಿದೆ ಈ ಕ್ರೀಡೆಗಳು ನಮ್ಮ ಪರಂಪರೆಯನ್ನು ತೋರಿಸುತ್ತದೆ ಅವು ನಮ್ಮ ಸಾಮರ್ಥ್ಯವನ್ನು ತೋರಿಸುತ್ತವೆ ಮತ್ತು ಈ ಕ್ರೀಡೆಗಳಿಂದ ವಿಜೇತರಾದವರು ಪತ್ರಿಕೆಗಳಲ್ಲಿ ಬರುವುದರಿಂದ ಆಯಾ ಊರಿನ ಎಲ್ಲರಿಗು ಸಹ ಈ ವಿಚಾರ ತಿಳಿದು ಅವರ ಮನೆಯಲ್ಲು ಸಹ ಮಕ್ಕಳಿದ್ದರೆ ಅವರನ್ನು ಆಟಕ್ಕೆ ಯಾವುದಾದರೂ ಮೊಬೈಲಲ್ಲಿ ಪಬ್ಜಿ ಈ ರೀತಿಯಾಗಿ ಗೇಮ್ಗಳನ್ನು ಆಡುವ ಬದಲು ವಾಲಿಬಾಲ್ ಫುಟ್ಬಾಲ್ ಈ ರೀತಿ ಹಾಗೆ ಆಫ್ಲೈನ್ ಆಟಗಳನ್ನು ಆಡಿದ್ರೆ ತುಂಬ ಅವಶ್ಯಕವಾಗಿರುತ್ತದೆ ಇಂದಿನ ಮಕ್ಕಳು ಸದಾ ಮೊಬೈಲ್ನಲ್ಲೇ ಮುಳುಗಿರುತ್ತಾರೆ ಹಾಗಾಗಿ ಫಿಸಿಕಲ್ ಈ ರೀತಿಯ ಆಟಗಳು ಆಫ್ಲೈನ್ ಆಟಗಳು ಆಡುವುದರಿಂದ ಮಕ್ಕಳು ಹೆಚ್ಚಿನ ಗ್ರಹಿಸುವಿಕೆ ಮತ್ತು ದೇಹದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಬೋದಾಗಿದೆ